ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿರುವಂಥ ಭೌಗೋಳಿಕ ಪ್ರದೇಶಗಳು ಅಂತಂದರೆ ಇವಾಗ ಮಂಗ್ಳೂರಲ್ಲಿ ಮಂಗಳೂರು ಭಟ್ಕಳ ಇಂಥವು ನಾವು ಸಾ ನದಿಗಳ ಮುಖಾಂತರ ನಾವು ನೋಡ್ಬೌದು ಮತ್ತು ಏನಪ್ಪಾ ಅಂದರೆ ಪರ್ವತಗಳಲ್ಲಿ ಚಾರ್ಮಾಡಿ ಘಾಟು ಮತ್ತು ಮುಳ್ಳಯ್ಯನಗಿರಿ ಈ ಥರಗಳನ್ನ ನಾವು ಪರ್ವತಗಳೆಲ್ಲ ನಾವು ಈ ನಾನು ನೋಡಿರುವಂಥದ್ದು ನದಿಗಳಲ್ಲಿ ನಾವು ಮಂಗ್ಳೂರು ಬೀಚು ಈ ಥರ ಮುರ್ಡೇಶ್ವರ ಬೀಚು ಇಂಥ ಪ್ರದೇಶಗಳ್ನ ನಾನು ನೋಡಿದ್ದೀನಿ ಮತ್ತು ಬೆಂಗ್ಳೂರು ಅಂತ ಹೇಳಿದರೆ ನಾವು ಬೆಟ್ಟಗಳ್ನ ನಂದಿ ಬೆಟ್ಟ ಆಗಿರ್ಬೋದು ಇಂತಹ ಜಾಗಗಳನ್ನ ನಾವು ಭೌಗೋಳಿಕ ಲಕ್ಷಣಗಳನ್ನ ನೋಡ್ಬೋದು ನಮ್ಮ ಕರ್ನಾಟಕ ರಾಜ್ಯವು ಭೌಗೋಳಿಕ ಪ್ರದೇಶಗಳಕ್ಕೆ ಫೇಮಸ್ ಆಗಿದೆ ಏಕಂತಂದರೆ ನಾವು ಹೆಚ್ಚಾಗಿ ಇದ್ರಲ್ಲಿ ನಾವು ಬೆಟ್ಟ ಗುಡ್ಡ ಕಾಡು ಬಯಲು ಪ್ರದೇಶಗಳನ್ನೂ ಸಹ ನಾವು ನೋಡ್ಬೋದು ಬಯಲು ಪ್ರದೇಶಗಳು ಯಾವ್ಕಡೆ ಬರುತ್ತಪ್ಪ ಅಂದರೆ ಬಯಲು ಪ್ರದೇಶಗಳಲ್ಲಿ ನಾವು ಮರುಭೂಮಿ ಸಾರಭೂಮಿ ಇಂಥವನ್ನ ನೋಡ್ಬೋದು ಬಯಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಬಿಸ್ಲನ್ನ ಕಾಣ್ತೀವಿ ಇಂಥ ಪ್ರದೇಶಗಳಲ್ಲಿ ಅಂಥದೇ ಹೆಚ್ಚಾಗಿ ಉತ್ತರ ಪ್ರದೇಶ ನಾರ್ತ್ ಕರ್ನಾಟಕ ಸೈಡ್ ಈ ಥರ ಎಲ್ಲ ಕಾಣ್ತೀವಿ ಅಲ್ಲಿ ಹೆಚ್ಚಾಗಿ ಬಿಸಿಲು ಇಂಥದ್ರಲ್ಲೇ ನಾವು ವಾಸ ಮಾಡಬೇಕಾಗುತ್ತೆ ಇಂಥದನ್ನು ಸಹ ನಾವು ಕಾಣ್ಬೊದಾಗಿದೆ ಅಂತ ಹೇಳಬೌದು ಅಂತ ಹೇಳ್ತೀನಿ